ನಾನು ಬೆಳಗ್ಗೆ ಟಿಫನ್ನಿಗೆ ಪೊಂಗಲ್ಲು ಖಾರ ಪೊಂಗಲ್ಲು ಆಮೇಲೆ ಬಿಸಿ ಬೇಳೆಬಾತು ಉಪ್ಪಿಟ್ಟು ಕೇಸರಿಬಾತು ಎಲ್ಲ ಮಾಡ್ತೇನೆ ಅದ್ರ ಮಾಡೋದು ಕಲಿತಿದ್ದು ನಮ್ಮ ಅಮ್ಮನಿಂದ ಅಮ್ಮ ಕರೆಮಾಡಿ ಕೇಳಿ ಮಾಡ್ತಿದ್ದೆ ಅದಕ್ಕೆ ಈ ಮಧ್ಯಾಹ್ನ ಅಡುಗೆ ಏನಾದರು ಸಾಂಬಾರು ಮಾಡ್ತಿದ್ದೆ ಚಿಕನ್ನು ಮಟನ್ ಸಾರು ಚಿಕನ್ ಸಾರು ಮತ್ತು ಇದೆಲ್ಲ ಮಾಡಿ ನಮ್ಮ ಅಮ್ಮನ್ನೆ ಕೇಳ್ಕೊಂಡು ಮಾಡ್ತಾ ಇದ್ದೆ ನಂಗೆ ಏನು ಬರ್ತಾ ಇರಲಿಲ್ಲ ಅಮ್ಮನಿಗೆ ಕೇಳಿ ಕರೆಮಾಡಿ ಕೇಳ್ತಿದ್ದೆ ಅವರು ಹೇಳ್ಕೊಡ್ತಿದ್ರು ನನಗೆ ಮತ್ತು ಸಂಜೆ ಅಡುಗೆ ಚಪಾತಿ ಮತ್ತು ಮುದ್ದೆ ಅನ್ನ ಸಾಂಬಾರು ಎಲ್ಲಾ ಮಾಡ್ತಿದ್ದೆ ಮಾಡಿ ನಮ್ಮ ಯಜಮಾನರಿಗೆಲ್ಲ ಮಾಡಿ ಕೊಡ್ತಿದ್ದೆ ನಮ್ಮ ಮಕ್ಕಳು ಅವನು ಮಧ್ಯ ರಾತ್ರಿ ಊಟಕ್ಕೆ ಬೆಳಗ್ಗೆನೆ ಮತು ಇಡ್ಲಿ ಸಾಂಬಾರು ಚಟ್ನಿ ಇದೆಲ್ಲ ಬಿರ್ಯಾನಿಗೆ ಏನೇನು ಹಾಕ್ಬೇಕು ಎಲ್ಲಾ ನಮ್ಮ ಫ್ರೆಂಡ್ಗಳ್ನ ಕೇಳ್ಕೊಂಡು ಕರೆ ಮಾಡಿ ಕೇಳ್ತಿದ್ದೆ ಅವರು ಹೇಳ್ತಿದ್ರು ಆವಾಗ ಸರಿ ಹೋಗ್ತಾ ಇತ್ತು ಅದರಿಂದ ನಾನು ಎಲ್ಲ ಮಾಡೋದನ್ನ ಕಲಿತೆ ಹಿಂಗೆ ಕಲ್ತಿದ್ದೇನೆ ಆದರೆ ನನಗೆ ಇವಾಗ ಮಾಡಬೇಕು ಮತ್ತೆ ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಅಡಿಗೆ ಸಂಜೆ ಅಡಿಗೆ ನಾ ಮಾಡ್ತಿದ್ದೆ ಅಡಿಗೆ ಮನೆಗೆ ಹೋಗಿ ಎಲ್ಲ ಮಾಡ್ತಿನಿ ತರಕಾರಿಗಳು ಸೊಪ್ಪು ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ ಅಷ್ಟೆ ನನಗೇನು ಗೊತ್ತಾಯಿತಾ ಇರಲಿಲ್ಲ ಅಮ್ಮ ಹೇಳ್ಕೊಟ್ಟು ಎಲ್ಲ ಕಲ್ತಿದ್ದೀನಿ ಇದರಲ್ಲಿ ಅನುಭವ ಆಗಿದೆ ನನಗೆ ಅಡುಗೆ ಇದರಲ್ಲಿ ಆದರು ಇವಾಗ ಸ್ವಲ್ಪ ಮಾಡೋದನ್ನ ಕಲ್ತುಕೊಂಡಿದಿನಿ ಹೀಗೆರಿ ಊಟ ಊಟಕ್ಕೆ ಮಧ್ಯಾಹ್ನ ಅಡುಗೆಗೆ ಅನ್ನ ಸಾಂಬಾರು ತರಕಾರಿ ಸಾಂಬಾರು ಇದೆಲ್ಲ ಮಾಡ್ತೀನಿ ತರಕಾರಿ ಸಾಂಬಾರು ಮತ್ತು ಬಿಸಿಬೇಳೆ ಬಾತು ಟೊಮೆಟೊ ಬಾತು ಬಿರ್ಯಾನಿ ಎಲ್ಲಾ ಕಲ್ತಿದೀನಿ ಮಾಡ್ತೇನೆ ನಾನು ತರಕಾರಿಗಳ ಹಾಕ್ತೇನೆ ಸಾಂಬರಿಗೆ ಬೇಳೆ ಬದನೇಕಾಯಿ ಆಲೂಗೆಡ್ಡೆ ಮತ್ತು ಸೊಪ್ಪು ಇದೆಲ್ಲ ಸೊಪ್ಪಿನ ಪಲ್ಯ ಎಲ್ಲ ಮಾಡ್ತೇನೆ ನಾನು ಎಲ್ಲಾನು ಕಲ್ತಿದೇನೆ